ಇಪ್ಪತ್ತೇಳು ನೂರ ಐವತ್ತೊಂದು ಸಾವಿರದ ನೂರ ಐವತ್ತು ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಐದು ಸಾವಿರದ ಆರು ನೂರ ಐವತ್ತೊಂದು ಹತ್ತು ಸಾವಿರದ ಏಳು ನೂರ ಇಪ್ಪತ್ತೊಂಬತ್ತು